ಯಾರು ಹಾಂ ಹೇಳಿ

ಹೌದು ಏನಾಗಬೇಕಿತ್ತು

ಹಾಂ ಹೌದು

ಹಾಂ ಹಾಂ ಸರಿ ಎಷ್ಟು ಜನ ಬರ್ತಿರಾ ಹಾಂ ದಿನಕ್ಕೆ ಸಾವಿರ ರೂಪಾಯಿ ಎಷ್ಟು ದಿನ ಆಗತ್ತೆ ಎಷ್ಟು ದಿನ ನೋಡಲು

ಒಟ್ಟು ಒಂದು ಹತ್ತು ಸಾವಿರ ಆಗತ್ತೆ ಹಂಗ್ ಕಡಿಮೆ ಮಾಡಕ್ಕೆ ಆಗಲ್ಲ ಮಾಡಿದರೆ ಸಾವಿರ ರೂಪಾಯಿ ಮಾಡ್ತೀವಿ

ಹಾಂ ಉಳ್ಕಳೋಕ್ ಎಲ್ಲ ನೀವೇ ನೀವೇ ನೋಡ್ಕ್ಯಂಡಿರ ನಾವು ನೋಡ್ಬಕಾ ಹಾಂ ಸರಿ ಹಾಂ ಹಾಂ ಎಲ್ಲ ತೋರಿಸ್ತೀವಿ